ನನ್ನ ನೆಚ್ಚಿನ ಸೀಸನ್ ಅಂದರೆ ಚಳಿಗಾಲದ ಕೊನೆಯ ಭಾಗ ಇದ್ಯಾಕೆ ಅಂದರೆ ಚಳಿಗಾಲ ಹೆಚ್ಚು ಚಳಿ ಇರೋದಿಲ್ಲ ಅವಾಗ ಕೊನೇ ಭಾಗದಲ್ಲಿ ಇನ್ನೊಂದು ಲಾಭ ಅಂದರೆ ಹೆಚ್ಚು ಸೆಖೆನು ಇರೋದಿಲ್ಲ ಎಲ್ಲಾದರೂ ಹೋಗಬೇಕಂದ್ರೆ ಬಿಸಿಲಿನ ತಾಪನೂ ಹೆಚ್ಚಿರೋದಿಲ್ಲ ಇನ್ನು ಹೆಚ್ಚು ಚಳಿಯಂತನೂ ಇರುದಿಲ್ಲ ಬೆಳಿಗ್ಗೆಯೆಲ್ಲ ಏಳ್ಲಿಕ್ಕೆ ಕಷ್ಟ ಆಗೋದು ದಿನದ ಪ್ರಾರಂಭ ತುಂಬ ತಡವಾಗಿ ಆಗೋದು ಅಂತಹ ಒಂದು ಸಮಸ್ಯೆಯೂ ಇರುದಿಲ್ಲ ಈಗ ತುಂಬ ಚಳಿಗಾಲ ಅಂದರೆ ಹೆಚ್ಚು ಚಳಿ ಇದ್ದರೆ ಬೆಳಿಗ್ಗೆಯೆಲ್ಲ ಏಳಲಿಕ್ಕೆ ದಿನದ ಪ್ರಾರಂಭವೇ ಲೇಟ್ ಆಗಿಬಿಡತ್ತೆ ಅವಾಗ ದಿನದ ಕೆಲಸಗಳೆಲ್ಲ ಮಾಡಲಿಕ್ಕೆ ಸಮಯ ಸ್ವಲ್ಪ ಕಡಿಮೆಯೇ ಸಿಗುತ್ತೆ ಆದ್ದರಿಂದ ಫೆಬ್ರವರಿಯಲ್ಲಿ ಎಲ್ಲವು ಒಂಥರ ಸಮತೋಲನವಾಗಿರ್ತದೆ ಒಂದು ಚಳಿಗಾಲವೂ ಹೆಚ್ಚಿಗೆ ಇರೋದಿಲ್ಲ ಬೇಸಿಗೆನೂ ಹೆಚ್ಚಿಗೆ ಇರೋದಿಲ್ಲ ಹಾಗಂತ ಬೇಸಿಗೆ ಕಾಲದಲ್ಲೆಲ್ಲ ಹಾಗಾಗುದಿಲ್ಲ ಜಾಸ್ತಿ ಸೆಖೆ ಇರ್ತದೆ ತುಂಬ ಸುಸ್ತಾಗಿಬಿಡ್ತದೆ ಅಂತಹ ಒಂದು ಸಮಸ್ಯೆನೂ ಈ ಕಾಲದಲ್ಲಿ ಇರೋದಿಲ್ಲ ಎರಡನೇ ಲಾಭ ಅಂದರೆ ಸಮಯನೂ ಹೆಚ್ಚು ಸಿಗುತ್ತೆ ದಿನದ ಸಮಯನು ಸ್ವಲ್ಪ ಹೆಚ್ಚು ಸಿಗುತ್ತೆ ಮೊದಲೇ ಚಳಿಗಾಲದ ಪ್ರಾರಂಭ ಅಂದರೆ ಬೆಳಿಗ್ಗೆಯೆಲ್ಲ ತುಂಬ ಲೇಟಾಗಿ ಬೆಳಗಾಗುದು ಸಂಜೆ ಬೇಗ ಕತ್ತಲೆ ಆಗುದು ಹೀಗಾಗ್ತಾ ಇರ್ತದೆ ಈಗ ಆ ಆ ಸಮಸ್ಯೆ ಇರೋದಿಲ್ಲ ಫೆಬ್ರವರಿಯಲ್ಲಿ ಎಲ್ಲ ಸಮತೋಲನದಲ್ಲಿ ಇರುತ್ತದೆ ದಿನನೂ ಹೆಚ್ಚಿಗೆ ಸಿಗ್ತದೆ ಎಲ್ಲಾದರೂ ಓಡಾಡಲಿಕ್ಕೂ ಏನು ಸಮಸ್ಯೆ ಇರೋದಿಲ್ಲ ಮತ್ತು ನಮಗೆ ಕಂಫರ್ಟೇಬಲ್ಲಾಗಿ ವಾತಾವರಣನು ಇರುತ್ತೆ ಸಂಜೆ ಸಮಯದಲ್ಲೆಲ್ಲಾದ್ರು ತಿರ್ಗಾಟಕ್ಕೆ ಹೋದರೆ ಒಂಥರ ತಂಪಾದ ಹವೆನೂ ಸಿಗ್ತದೆ ಮನಸ್ಸಿಗೂ ಸ್ವಲ್ಪ ಖುಷಿ ಇರ್ತದೆ ಅಂತ ನನಗೆ ಸ್ವಲ್ಪ ಈ ಕಾಲ ಸ್ವಲ್ಪ ತುಂಬ ಇಷ್ಟ ಅಂತ ಹೇಳ್ಬೋದು